ಕನ್ನಡ ನಾಡಿನಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಕನ್ನಡವನ್ನು ಕಲಿಲೇಬೇಕು ಏಕೆ ಅಂತ ಅಂದರೆ ನಮ್ಮ ಮಾತೃಭಾಷೆಯನ್ನು ಯಾವುದೇ ಕಾರಣಕ್ಕೂ ಮರಿಬಾರದು ಇಲ್ಲಿಯ ನೆಲ ಜಲ ಗಾಳಿಯನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ಭಾಷೆಯನ್ನು ಮರೆತರೆ ನಾಡ ದ್ರೋಹಿಗಳಾಗಿಬಿಡ್ತೀವಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ನಾಡಿನಲ್ಲಿ ಹುಟ್ಟಿದಮೇಲೆ ಕನ್ನಡವನ್ನು ಕಲಿಬೇಕು ಅದ್ರ ಜೊತೆಗೆ ನಾಡಿನಲ್ಲಿ ಮತ್ತೆ ವ್ಯವಹರಿಸಲಿಕ್ಕೂ ಕೂಡ ಕನ್ನಡ ಭಾಷೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಕನ್ನಡವನ್ನು ಕಲಿಬೇಕು ಕನ್ನಡವನ್ನು ಕಲಿದೇ ಇದ್ದರೆ ಅದು ತುಂಬ ತಪ್ಪಾಗ್ತದೆ ಹಾಗಾಗಿ ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ಕನ್ನಡದ ಈ ನಾಡಿನಲ್ಲಿ ಬಂದಮೇಲೆ ಯಾವುದೇ ರಾಜ್ಯದಿಂದ ಬರು ಬಂದರೂ ಕೂಡ ಕನ್ನಡದಲ್ಲಿ ಮಾತನಾಡೋದನ್ನು ಕಲಿಬೇಕು ಅದು ಕಡ್ಡಾಯ ಆಗಬೇಕು ಜೊತೆಗೆ ಎಲ್ಲ ಕಂಪನಿಗಳಲ್ಲೂ ಕೂಡ ವಿದೇಶಿ ಕಂಪ್ನಿಗಳಲ್ಲೂ ಕೂಡ ಕನ್ನಡಿಗರಿಗೆ ಪ್ರಥಮ ಪ್ರಾಧಾನ್ಯ ಕೊಡಬೇಕು ಅಲ್ಲಿ ಕೂಡ ಕನ್ನಡವನ್ನು ಭಾಷೆಯನ್ನಾಗಿ ಎಲ್ಲ ಕಂಪನಿಗಳಲ್ಲೂ ಕೂಡ ಕನ್ನಡಿಗರಿಗೆ ಅವಕಾಶಗಳನ್ನು ಕೊಡಬೇಕು ಜೊತೆಗೆ ಎಲ್ಲ ನಮ್ಮ ನಾಡಿನ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಇವಾಗ ಬ್ಯಾಂಕಾಗಿರ್ಬೋದು ಎಲ್ಲ ಕಡೆಯಲ್ಲೂ ಕೂಡ ಕನ್ನಡವನ್ನು ನಾವು ಮೊದಲು ಪ್ರಥಮ ಭಾಷೆಯನ್ನಾಗಿ ನಾವು ಅಳವಡಿಸಿಕೊಳ್ಳಬೇಕಾಗುತ್ತೆ